ಹಾಂ ಸರ್ ನಮಸ್ತೆ ಹಾಂ ಸರ ಪೂರ್ವಿಕಾ ಮೊಬೈಲ್ ಶಾಪಾ ಏನು ರಿ ಸರ ಹೌದಾ ಸರ್ ಏನಿಲ್ಲ ಸರ್ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಹಾಂ ಸರ ನಮ್ಮ ಮಗನಿಗೆ ಒಂದು ಮೊಬೈಲ್ ತೋಬೇಕಾಯಿತ್ತು ಹಾಂ ಹಾಂ ಅದಕ್ಕೆ ಯಾವರು ಏನು ಚಲೋ ಆಫರ್ ಅಥವಾ ಚಲೋ ಮೊಬೈಲ್ ಏನಾರೂ ಬಂದವಾ ಸರ್ ಹೌದ್ ರೀ ಸರ್ ಹಾಂ ಹಾಂ ಹಾಂ ಹ್ಞೂ ಹಾಂ ಸರ್ ಹಾಂ ಸರ್ ಈಗ ಅದಕ್ಕೆ ಸರ್ ನಾಳೆ ಬರ್ತಾಯಿದಿವಿ ಅದಕ್ಕೆ ಸರ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಳಗೆ ಸಿಗ್ತಾವಲ್ಲ ಸರ ಹೌದ್ ರೀ ಅದೇ ರ್ಯಾಮು ಅದು ಜಿ ಬಿ ಎಷ್ಟು ಸಿಗತ್ತೆ ಏನು ಕ್ಯಾಮ್ರಾ ಹೌದಾ ಸರ್ ರೆಡ್ಮಿ ಇದೆಯಾ ಸರ್ ಅದು ರೇಂಜ್ ಸರ್ ಎಷ್ಟು ಹೌದ್ ರೀ ಹ್ಞೂ ಹ್ಞೂ ಹೌದ್ ರೀ ಹಾಂ ಸರ

ಹಾಂ ಹಾಂ ಹಾಂ

ಹೌದು ರೀ ಹಾಂ ಕ್ಯಾಮ್ರ್ ಹಾಂ ಹಾಂ ಕ್ಯಾಮರ ಎಲ್ಲ ಕ್ಲಿಯರ್ ಐತಾ ಸರ ಅದ್ರ ಜೊತಿಗೆ ಮತ್ತೇನಾರೂ ಕೊಡ್ತೀರಿ ಚಾರ್ಜರ್ ಹಿಂಗೇ ಏನಾರು ಪವರ್ ಬ್ಯಾಂಕ ವಾಚ್ ಸ್ಮಾರ್ಟ್ ವಾಚಾ ಅಥ್ವಾ ಅದು ನಾರ್ಮಲ್ ವಾಚಾ ಸರ್ ಹೌದ್ ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಅದ್ಕೆ ಡಾಕುಮೆಂಟ್ಸ್ ಏನಾರೂ ಬೇಕಾ ತಗೊಳಿಕೆ ಮೊಬೈಲ್ ತಗೊಳಿಕೆ ಹೌದ್ ಸರ್ ನಾಳೆ ಟೈಮಿಂಗ್ ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಶಾಪ್ ತೆಗ್ದಿರತ್ತೆ ಹೌದ್ ರೀ ಓ ಅಂದ್ರೆ ಇ ಎಮ್ ಐ ಪೆಸಿಲಿಟಿ ಇದೆಯಾ ಸರ ಹೌದಾ ಇಲ್ಲ ಸರ್ ನಾನು ಕ್ಯಾಶೇ ಇದು ಮಾಡ್ತೀನಿ ಬರ್ತಿನಿ ಸರ್ ಖಂಡಿತ ನಿಮಗೆ ಕಾಲ್ ಮಾಡಿ ನಾ ಬರ್ತೀನಿ ಸರ ಓಕೆ ಸರ್ ತ್ಯಾಂಕ್ ಯು ಸರ್